ಪ್ರತಿ ರಾಜ್ಯದಲ್ಲು ಕೂಡ ಆರೋಗ್ಯ ಕ್ಷೇತ್ರ ತುಂಬ ಮುಖ್ಯವಾದ ಕ್ಷೇತ್ರ ಅಂತ ಕರಿತಾರೆ ಯಾಕೆಂದರೆ ಪ್ರತಿ ರಾಜ್ಯದಲ್ಲು ರೋಗಿಗಳು ಇರ್ತಾರೆ ಅವರಿಗೆ ಏನು ಬೇಕಾಗಿರುತ್ತೆ ಅಂದರೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ ಅವ್ರಿಗೆ ರೋಗಗಳ್ನ ವಾಸಿಮಾಡ್ಕೊಳೋಕೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲು ಕೂಡ ಆರೋಗ್ಯ ಸೇವಾ ಕ್ಷೇತ್ರ ಒಂದು ಒಂದು ತಕ್ಕಮಟ್ಟಿಗೆ ಚೆನ್ನಾಗ್ ನಡಿತಿದೆ ಅಂತ ಹೇಳ್ಬೋದು ಮತ್ತು ಒಂದು ತಕ್ಕಮಟ್ಟಕ್ಕೆ ಅಂದರೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತರೆ ಆದರೆ ನಾವು ಅದನ್ನು ಹೆಂಗೆ ಯೂಸ್ ಮಾಡ್ಕೊಬೇಕು ಅನ್ನೋದನ್ನ ನಾವು ಕಲಿಬೇಕು ಯಾಕೆಂದರೆ ಇವಾಗ ಏನೇ ಒಂದು ವ್ಯವಸ್ಥೆ ಮಾಡಿಕೊಟ್ಟಾಗ ಅದನ್ನು ಹಾಳ್ ಮಾಡೋಕೆ ಅಂತ ಮಧ್ಯೆ ಮಧ್ಯವರ್ತಿಗಳು ಇರ್ತರೆ ಅಂತ ಹೇಳ್ಬೋದು ಮತ್ತು ಇಲ್ಲೂ ಕೂಡ ಹಂಗೆ ಕಾರ್ಮಿಕರಿಗೆ ಇಂಥವರ್ಗೆಲ್ಲ ಬೆಂಬಲವನ್ನು ಕೊಡಬೇಕು ಯಾಕೆಂದರೆ ಅವ್ರುಗಳಿಗೆ ಎಲ್ಲ ಇವಾಗ ನಾವು ಯಾವುದಾದ್ರು ಒಂದು ಗೌರ್ಮೆಂಟ್ ಆಸ್ಪಿಟ್ಲ್ ಇದ್ರೆ ಅಲ್ಲಿ ಎಲ್ಲ ರೀತಿಯ ಮೆಡಿಸಿನ್ಗಳು ಸ್ಯಾಂಕ್ಷನ್ ಆಗಿರ್ತವೆ ಅವರಿಗೆ ಮತ್ತು ಅಮೌಂಟು ಈ ರೀತಿ ಇಷ್ಟೇ ಅಮೌಂಟಲ್ಲಿ ಹೋಗ್ಬೇಕು ಇಷ್ಟೇ ಮೆಡಿಸಿನ್ಸ್ಗೆ ಹೋಗ್ಬೇಕು ಅಂತೆಲ್ಲ ಇರುತ್ತೆ ಆದರೆ ಮಧ್ಯವರ್ತಿಗಳು ಏನು ಮಾಡಿಬಿಡ್ತರೆ ಅಂದರೆ ಆ ಅಮೌಂಟ್ ದುಡ್ಡನ್ನೆಲ್ಲ ಹೊಡ್ಕೊಂಡ್ ತಿಂದು ಬಿಡ್ತರೆ ಅವಾಗ ಅದು ಗೋರ್ಮೆಂಟ್ ಹಾಸ್ಪಿಟ್ಲ್ಗಳ್ಗೆ ಆ ಅಮೌಂಟು ತಲುಪಲ್ಲ ಮೆಡಿಸಿನು ತಲುಪಲ್ಲ ಆದರೆ ಅಲ್ಲಿ ಕಷ್ಟ ಅನುಭವಿಸುವರು ಯಾರು ಅಂದರೆ ರೋಗಿಗಳು ಈ ರೀತಿ ತಪ್ಗಳ್ ಆಗಬಾರ್ದು ಮತ್ತು ಇವಾಗ ಗೋರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಎಷ್ಟೊಂದು ಜನ ಹೇಳ್ತರೆ ಅವರಿಗೆಲ್ಲಾ ಡಾಕ್ಟರ್ಸ್ಗಳ್ ಟ್ರೈನ್ ಆಗಿರಲ್ಲ ಬೇಕಾಬಿಟ್ಟಿ ಬರ್ತರೆ ಬೇಕಾಬಿಟ್ಟಿ ಹೋಗ್ತರೆ ಈ ರೀತಿ ಕಂಪ್ಲೇಂಟ್ಸ್ಗಳು ನಮ್ಮ ರಾಜ್ಯದಲ್ಲಿ ತುಂಬ ಇದೆ ಮತ್ತು ಈ ರೀತಿ ತಪ್ಗಳ್ ಆಗಬಾರ್ದು ಇದಕ್ಕೆ ಈ ರೀತಿ ತಪ್ಗಳ್ ಆಗಬಾರ್ದು ಅಂದರೆ ಏನು ಮಾಬೇಕು ಅಂದರೆ ಡಾಕ್ಟ್ರ್ಗಳ್ಗೆ ಕರೆಟ್ಟಾಗಿ ತರಬೇತಿ ನೀಡಿರೋ ಡಾಕ್ಟ್ರ್ಗಳ್ನೆ ನಾವು ಸೆಲೆಕ್ಟ್ ಮಾಡಿ ಜಾಬಿಗೆ ಸೇರಿಸ್ಕೊಬೇಕು ಯಾಕೆಂದರೆ ಇವಾಗ ರೊ ಒಂದು ಒಬ್ಬ ರೋ ಒಬ್ಬ ರೋಗಿನ ವಾಸಿ ಮಾಡಬೇಕಂದ್ರೆ ಒಳ್ಳೆ ತಿಳಿದಿರೋ ಓದಿರೋ ಡಾಕ್ಟ್ರ್ಗಳೆ ಆಗಿರಬೇಕು ಮತ್ತು ಎಕ್ಸ್ಪೀರಿಯೆನ್ಸ್ ಇರೋರು ಆದ್ರಿಂದ ಈ ಮನುಷ್ಯನ್ ಜೀವನದಲ್ಲಿ ಯಾವತ್ತು ಆಟ ಆಡಕ್ಕೆ ಹೋಗ್ಬಾರ್ದು ಯಾಕಂದರೆ ಇವಾಗ ಬೇರೆ ಥರಾ ನಾವು ಅಂಗಡಿ ಈ ರೀತಿ ಅಂದರೆ ಒಂದು ಇಲ್ಲ ಅಂದರೆ ಇನ್ನೊಂದು ಅಂತಾರೆ ಆದರೆ ಆರೋಗ್ಯ ವಿಷಯ್ದಲ್ ಹಂಗಲ್ಲ ಎಷ್ಟೋ ಜನ ಬಡವ್ರಿಗೆ ವರ್ಲ್ಡ್ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗ್ ತೋರಿಸೋಕೆ ಅವ್ರಿಗೆ ದುಡ್ಡಿರಲ್ಲ ಅಂಥವ್ರೆಲ್ಲ ಏನು ಮಾಡ್ತರೆ ಅಂದರೆ ಗೋರ್ಮೆಂಟ್ ಹಾಸ್ಪಿಟ್ಲ್ಗೆ ಬಂದು ಅವ್ರು ಟ್ರೀಟ್ಮೆಂಟ್ ತಗೊಂತರೆ ಆದ್ರಿಂದ ನಾವು ಇವಾಗ ಟ್ರೀಟ್ಮೆಂಟ್ ತಗೋಳಕ್ಕೆ ಅಂತ ಬಂದಿರ್ತಾರೆ ಬಡವರು ಅವರುಗಳಿಗೆಲ್ಲ ನೀಟಾಗಿ ನೋಡ್ದಲ್ಲೇ ತಪ್ಪು ತಪ್ಪು ಮೆಡಿಸಿನು ತಪ್ಪು ತಪ್ಪು ಆಯಿಂಟ್ಮೆಂಟ್ಗಳೆಲ್ಲ ಕೊಟ್ಟಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಆರೋಗ್ಯಕ್ಕೆ ತುಂಬ ಏರುಪೇರಾಗುತ್ತೆ ಆದ್ರಿಂದ ಸರ್ಕಾರದವ್ರು ತುಂಬ ಗಮನವಾಗಿ ಇಟ್ಕೊಂಡು ಒಳ್ಳೆ ಡಾಕ್ಟರ್ಗಳ್ನ ಅಪಾಯಿಂಟ್ ಮಾಡಿ ಪ್ರತಿ ಜಿಲ್ಲೆಯಲ್ಲು ಪ್ರತಿ ರಾಜ್ಯದಲ್ಲು ಹಾಕ್ದಾಗ ಏನಾಗುತ್ತೆ ಅಂದರೆ ಅದು ಬಡವ್ರಿಗೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಬಡವ್ರಿಗೆ ಅಂತ ಅಲ್ಲ ಪ್ರತಿಯೊಬ್ಬರಿಗು ಸಹಾಯ ಆಗುತ್ತೆ ನಮ್ಮ ಸಮಾಜಕ್ಕು ಕೂಡ ಅದು ತುಂಬ ಒಳ್ಳೇ ಒಳ್ಳೆ ಕೆಲಸ ಅಂತ ಹೇಳ್ಬೋದು ಅದೇ ರೀತಿ ಇವಾಗ ನಮ್ಮ ಚಿಕ್ಕಬಳ್ಳಾಪುರದಲ್ಲು ಒಳೊಳ್ಳೆ ದೊಡ್ಡ ದೊಡ್ಡದ ಮೆಡಿಕಲ್ ಕಾಲೇಜು ಹಾಸ್ಪಿಟ್ಲ್ಗಳು ಈ ರೀತಿ ಎಲ್ಲ ಇದೆ ಅದರಲ್ಲಿ ಶ್ರೀ ಶಾಂತಿನಿ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಇದೆ ಮತ್ತು ಮಣಿಪಾಲ್ ಕಾಲೇಜ್ ಆಫ್ ಎಲ್ತ್ ಪ್ರೊಫೆಶನ್ಸು ಮತ್ತು ಗೋರ್ಮೆಂಟ್ ಗೋರ್ಮೆಂಟ್ ಮೆಡಿಕಲ್ ಕಾಲೇಜು ಈ ರೀತಿ ತುಂಬ ಕಾಲೇಜುಗಳು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರು ಇರುದಕ್ಕೆ ಎಲ್ಲ ಸ್ಟೂಡೆಂಟ್ಸ್ಗಳ್ಗು ಒಳ್ಳೆದು ಮತ್ತು ರೋಗಿಗಳ್ಗೂ ಒಳ್ಳೆದು ಯಾಕಂದರೆ ಸ್ಟೂಡೆಂಟ್ಸ್ಗಳು ಕೂಡ ಬಂದು ಮೆಡಿಕಲ್ ಓದಕ್ಕು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತುಂಬ ಸಹಾಯವಾಗುತ್ತೆ ಯಾಕೆಂದರೆ ಇವಾಗ ಮುಂಚೆ ಎಲ್ಲ ಮೆಡಿಕಲ್ ಓದಬೇಕಾದ್ರೆ ಬೆಂಗಳೂರಿಗೆ ಹೋಗ್ತಿದ್ರು ನಮ್ಮ ಚಿಕ್ಕಬಳ್ಳಾಪುರದ ಯುವಕರುಗಳೆಲ್ಲ ಆದರೆ ಇವಾಗೆಲ್ಲ ಹಂಗಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ನರ್ಸಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಇರೋದರಿಂದ ಆರಾಮಾಗಿಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ಓದ್ಕೊಂಡು ಆರಾಮಾಗಿ ಅವರು ಕೂಡ ಅವರ ಇಷ್ಟವಾದ ಕೆಲಸವನ್ನು ಪಡ್ಕೊಳ್ಳೊದ್ರಲ್ಲಿ ಅವ್ರಿಗು ಕೂಡ ಯಶಸ್ಸು ಸಿಗುತ್ತೆ ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕಾಲೇಜ್ ಇರೋದರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಆರಾಮಾಗ್ ಡಾಕ್ಟ್ರ್ಗಳ್ ಮಾಡೋದು ನಮಗೆ ಒಂದು ಖುಷಿಕರ ಸಂಗತಿ ಅಂತ ಹೇಳ್ಬೋದು